ನಾವು ಕೈಯ್ಯಲ್ಲಿನ ಕೈಯ್ಯಲ್ಲಿ ಬಿಡಿಸುವ ಚಿತ್ರ ಅಂದ್ರೆ ಮುಂಚಿಂದ ನಾವೆಲ್ಲ ಚಿಕ್ಕದಿರುವಾಗ ಅಂದರೆ ಗಿಫ್ಟೆಲ್ಲ ಕೊಡಲಿಕ್ಕೆ ನಮಗೆ ಹಣವಿರುವುದಿಲ್ಲ ಗೊತ್ತಿರೋದು ಅಂದರೆ ಪ್ರೈಮರಿ ಹೈ ಸ್ಕೂಲ್ ಆಗಲ್ಲ ನಮಗೆಲ್ಲ ಹಣ ಸಹ ಇರೋದಿಲ್ಲ ಗಿಫ್ಟ್ ಕೊಡೋದು ಹೇಗೆ ಅಂತ ಅದೆಲ್ಲ ಗೊತ್ತಿದ್ದ ನಾವು ಹೆಂಗೆ ಅದನ್ನು ನಮ್ಮ ಪ್ರೆಂಡಿಗೆ ಒಂದು ಡ್ರಾಯಿಂಗ್ ಹಾಳೆ ತೆಗೆದು ಹ್ಯಾಪಿ ಬರ್ತ್ ಡೇ ಅಂಥೇಳಿ ಅದರಲ್ಲೊಂದು ಕೇಕ್ನ ಚಿತ್ರ ಬಿಡಿಸಿ ಆಮೇಲೆ ನಾವು ನಮ್ಮ ಫ್ರೆಂಡ್ಸೆಲ್ಲ ಕೈ ಹಿಡ್ಕೊಂಡು ಕೇಕ್ ಕಟ್ ಮಾಡೋದು ಹೀಗೆಲ್ಲ ಮಾಡಿ ಅವರಿಗೆ ಕೊಡ್ತಿದ್ವ ಕೇಕ್ ಕೇಕ್ ನಮಗೆಲ್ಲ ಕಟ್ ಮಾಡಲಿಕ್ಕೆ ಆಗ ಹಣವಿರಲ್ಲ ಅದಕ್ಕೆ ಕಟ್ ಮಾಡುವ ಟೈಮು ಅಲ್ಲ ನಾವು ಚಿಕ್ಕ ಇರ್ತೇವಲ್ಲ ಆಗ ಅದು ಅದನ್ನು ನಾವೆಲ್ಲ ಡ್ರಾಯಿಂಗಲ್ಲಿ ಕೇಕ್ ಅವರಿಗೆ ಬಿಡಿಸಿ ಕೊಡೋದು ಹ್ಯಾಪಿ ಬರ್ಡೇ ಅಂತ ಆಮೇಲೆ ನಮಗೆ ನಮ್ಮ ಬೆಸ್ಟ್ ಫ್ರೆಂಡ್ನ ಬರ್ಡೇ ಅಲ್ಲ ಅದಕ್ಕೊಂದಿಷ್ಟು ನಾವು ಬರೆದು ನೀನು ನನ್ನ ಲೈಫ್ ಟೈಮ್ ಬೆಸ್ಟ್ ಫ್ರೆಂಡಾಗಿರ್ಬೇಕು ನನ್ನ ಬೆಸ್ಟ್ ಫ್ರೆಂಡ್ ನೀನೆ ಆಗಿರಬೇಕು ಯಾವಾಗಲೂ ನನ್ನ ನಿನ್ನ ಫ್ರೆಂಡ್ಶಿಪ್ ಹೀಗೆ ಇರಬೇಕು ಹೀಗೆ ತುಂಬ ಬರೀತಿದ್ದೆ ಚಿಕ್ಕದಿರುವಾಗ ಎಣಿಸಿದ್ದನ್ನೆಲ್ಲ ಬರೆಯೋದು ಹಾಗೆ ಅದು ತುಂಬ ಭಾವನಾತ್ಮಕ ಅದು ಮುಂಚೆಯೆಲ್ಲಂತರೆ ಸಿಲ್ಲಿ ಅಂತ ಅನಿಸಿತ್ತು ಬಟ್ ಈಗ ನೋಡಲಿಕ್ಕೆಂದ್ರೆ ಹಾ ಅಷ್ಟೇನಾ ಅಂತ ಅನ್ನಿಸ್ತದೆ ಬಟ್ ಈಗ ಬರ್ಡೇನ ನಾವು ಮೊಬೈಲಲ್ಲಿ ವಿಶ್ ಮಾಡೋದಕ್ಕಿಂತ ನಮಗೆ ನಮ್ಮ ಮುಂಚಿನ ಲೆಟರಲ್ಲಿ ಬರೆದು ಡ್ರಾಯಿಂಗ್ ಬಿಡಿಸಿ ಅವರಿಗೆ ನಾವು ನಮ್ಮ ಮನಸ್ಸಿನಲ್ಲಿರುವ ಭಾವನೆನೆಲ್ಲ ಬಿಡಿಸಿ ತೋರಿಸ್ತಿರಲಿಲ್ಲ ಅದು ಒಂಥರ ಚೆನ್ನಾಗಿತ್ತು ಈಗಿನಕಿಂತ